ಕರ್ನಾಟಕ ರಾಜ್ಯದಲ್ಲಿ ಕಲಾಕೃತಿಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡುವ ಕೇಂದ್ರಗಳು ಗೃಹಶೋಭೆ ಎಂದು ಎನ್ನುವಂತಹ ಒಂದು ಅಂಗಡಿಗಳಿವೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಖಾದಿ ಭಂಡಾರ ಎಂದು ಅನೇಕ ಜಾ ಶಾಪ್ಗಳು ಇವೆ ಅಂಗಡಿಗಳಿವೆ ಅದರ ಮೂಲಕ ಕಲಾಕೃತಿಗಳನ್ನು ಮಾರಾಟ ಮಾಡ್ತಾರೆ ಆನ್ಲೈನ್ನಲ್ಲಿ ಮಿಶೋ ಅಮೇಜಾನ್ ಈ ರೀತಿ ಕೆಲವೊಂದು ಆ್ಯಪ್ಗಳ ಮೂಲಕ ಕೂಡ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ